ನಾನು ಇತ್ತೀಚಿಗೇ ನೋಡಿದಂಥ ಸುಂದ್ರವಾದ ಒಂದು ಕ್ಲೈಮಿಂಗ್ ಸ್ಥಳ ಅಂತಂದರೆ ಅಪರೂಪದ ಅಂದರೆ ಸಾವನ್ ದುರ್ಗ ಸಾವನ್ ದುರ್ಗ ಬೆಟ್ಟ ಅದು ರಕ್ಷಿತ ಅರಣ್ಯದಲ್ಲಿದೆ ಬೆಂಗಳೂರಿಂದ ಸುಮಾರು ಅರ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಬೆಂಗ್ಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲ್ಲೂಕಲ್ಲಿನ ಮಾಗಡಿ ಮಾಗಡಿ ತಾಲ್ಲೂಕು ಕೇಂದ್ರ ಮಾಗಡಿಯಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ತುಂಬ ಚೆನ್ನಾಗಿದೆ ಅದು ಬೆಟ್ಟದ ಸೌಂದರ್ಯವೇ ತುಂಬ ಅನುಪಮವಾದದ್ದು ಅಲ್ಲಿ ಧಾರ್ಮಿಕ ಕ್ಷೇತ್ರ ಕೂಡ ಇದೆ ಅಲ್ಲಿ ಅಲ್ಲಿ ವೀರ ಭದ್ರೇಶನ ದೇವಸ್ಥಾನ ಇದೆ ಹಾಗೂ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಅದು ಕೂಡ ಪುರಾಣ ಪ್ರಸಿದ್ಧವಾದ ತುಂಬ ಹಳೆಯ ದೇವಸ್ಥಾನ ಅದು ತುಂಬ ಯಾತಾರ್ಥಿಗಳು ಅಲ್ಲಿ ಹೋಗ್ತಾಯಿರ್ತಾರೆ ಅದು ತುಂಬ ಬೆಟ್ಟದ ಕ್ಲೈಮಿಂಗ್ ಇದ್ಯಲ್ಲ ಅದೂ ತುಂಬ ವಿಶಿಷ್ಟವಾದ ಅನ್ಭವನ ಕೊಡುತ್ತೆ ತುಂಬ ಜಾರೋಂಗೆ ಇರುತ್ತೆ ನಯವಾಗಿ ಇರುತ್ತೆ ತುಂಬ ಬೇರೆ ಕಡೆಯಿಂದ ಒಂದೊಂದು ಸರಿಯಾಗಿ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಅನುಭವಿಗಳನ್ನ ಜೊತೆಗೆ ಕರ್ಕೊಂಡೋಗಿ ಹತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ಬೆಳಗ್ಗೆನೇ ಹತ್ತೋದು ಸರಿ ಏಕೆಂದ್ರೆ ತುಂಬ ಹೋಗ್ತಾ ಬಂಡೆ ತುಂಬ ದೂರ ಇದೆ ಕಟ್ಟಿದಾಗೇ ಎತ್ತಿ ಎತ್ತರವಾಗಿದೆ ಒಂಥರಾ ಗುಂಡಾಗಿದೆ ಅದು ಇಳಿಜಾರಾಗಿದೆ ಅದರಿಂದಾಗಿ ಹುಷಾರಾಗಿ ಹತ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸುತ್ತಲೂ ಅರಣ್ಯ ಇದೆ ಅದರಿಂದಾಗಿ ಬೇಗ ಹತ್ತಿ ಬೇಗ ಇಳಿಯೋದು ಕ್ಷೇಮ ಏಕೆಂದ್ರೆ ಸುಮ್ಮನೆ ಕಾಡು ಮೃಗಗಳೆಲ್ಲ ಬರೋ ಚಾನ್ಸಸ್ ಇದೆ ಅದ್ಕೋಸ್ಕರವಾಗೇ ಈಗ ಇತ್ತೀಚೆಗೆ ಸರ್ಕಾರ್ದವ್ರು ಅದ್ಕೆಲ್ಲ ಒಂದು ಸಮಯ ನಿಗದಿ ಮಾಡಿದ್ದಾರೆ ಅಷ್ಟೊತ್ತೊಳಗೆ ಹೋಗಿ ಹತ್ತಿ ಬರಬೇಕು ಅವತ್ತು ಚಾಮುಂಡಿ ಬೆಟ್ಟನೂ ಸಾಕಷ್ಟು ಸಾರಿ ಹತ್ತಿದ್ದೇನೆ ಅದು ತುಂಬ ಒಳ್ಳೆಯ ವಿಶಿಷ್ಟವಾದ ಅನುಭವ ಕೊಡುವಂಥ ಒಂದು ಇದು ಮತ್ತು ಚಾಮುಂಡಿ ತಾಯಿ ನೆಲೆಸಿರೋ ಕ್ಷೇತ್ರ ಅದು ಅದು ತುಂಬ ಚೆನ್ನಾಗಿರುತ್ತೆ